ಮನೆ ಮುಂದೆ ಸೆಗಣಿ ಸಾರಿಸೋದೆಂದ್ರೆ ಒಳ್ಳೆಯದು ಯಾವ್ರೀತಿ ಅಂತಂದ್ರೆ ಮೊದಲು ಅಜ್ಜಿ ತಾತ ಅವರೆಲ್ಲ ಹೇಳೋರು ನಮ್ಮವ್ವ ತಾತ ಅಂತ ಮನೆ ಮುಂದೆ ಸೆಗಣಿ ಸಾರಿಸೋದ್ರಿಂದ ಯಾವುದೇ ಕೆಟ್ಟ ಕೀಟಾಣುಗಳು ಮನೆ ಒಳಗೆ ಬರೋದಿಲ್ಲ ದುಷ್ಟ ಶಕ್ತಿ ಅನ್ನೋದು ಕೂಡ ಮನೆಗೆ ಬರೋದಿಲ್ಲ ಅಂತ ಹೇಳ್ತಿದ್ರು ಅವ್ವಾವ್ರು ಕೂಡ ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ಮನೆ ಮುಂದೆ ಸೆಗಣಿಯನ್ನು ಕಂಪಲ್ಸರಿಯಾಗಿ ಸಾರಿಸ್ಲೇಬೇಕು ಸಾರಿಸಿದ್ರೆಯೇ ಹಬ್ಬ ಅಂತ ಅನಿಸಸ್ಕೊಳ್ಳೋದು ಅದು ಸಾರಿಸೋದ್ರಿಂದ ಎಷ್ಟು ಒಳ್ಳೇದು ಅಂದರೆ ಯಾವುದೇ ಕೆಟ್ಟ ಶಕ್ತಿ ಬರೋದಿಲ್ಲ ಅನ್ನೋ ನಂಬಿಕೆ ಆ ಪ್ರತೀತಿ ಮೊದಲಿಂದ ನಡ್ಕೊಂಡು ಬಂದೈತೆ ನಮ್ಮನೇಲು ಕೂಡ ಬಹಳಷ್ಟು ಆಕಳ್ಗಳು ಇದ್ವು ನಾವು ಸಣ್ಣವ್ರು ಇದ್ದಾಗ ಆಕಳ್ಗಳು ಕರುಗಳು ಸಣ್ಣ ಸಣ್ಣವು ಅಂಥವೆಲ್ಲ ನೋಡಿ ಆಡ್ತಾ ಬೆಳೆದವ್ರೆ ನಾವು ಕೂಡ ಆದ್ರೆ ಅದ್ರ ಬ ಇದೆಲ್ಲ ಮಾಡ್ತಾ ಇದ್ದಿಲ್ಲ ಅವ್ವ ತಾತ ಅವರೆಲ್ಲ ಮಾಡ್ತಾ ಇದ್ರು ನೋಡ್ಕೋಳ್ತ ಇದ್ರು ಅವ್ರೇ ಹೇಳ್ತಾ ಇದ್ದಿದ್ದು ಈ ರೀತಿ ಸೆಗ್ಣಿ ಸಾರಿಸ್ಬೇಕು ಪ್ರತಿಯೊಂದು ಹಬ್ಬಕ್ಕೂ ಗೋ ಮೂತ್ರ ಕೂಡ ಬಹಳ ಒಳ್ಳೆಯದು ಶ್ರೇಷ್ಠ ಅದು ಯಾವುದೇ ಹಬ್ಬಗಳಾಗಲಿ ನಾವೆಲ್ಲ ಪೂಜೆಯೆಲ್ಲ ಮಾಡೋ ಹೊತ್ನಾಗೆಲ್ಲ ರೆಡಿ ಮಾಡಿ ಗೋ ಮೂತ್ರೆಲ್ಲ ಸಿಂಪಡ್ಣೆ ಮಾಡಿ ಮನೆಯೆಲ್ಲ ಆಮೇಲೆ ಹಬ್ಬಗಳನ್ನ ಆಚರಿಸ್ತೀವಿ ಹಬ್ಬಗಳು ಶುರು ಮಾಡ್ತೀವಿ ಅಷ್ಟು ಪವಿತ್ರ ನಮಗೆ ಗೋ ಮೂತ್ರ ಕೂಡ ಆರೋಗ್ಯಕ್ಕೆ ರೀತಿಯಲ್ಲಿ ಕೂಡ ಅದು ಬಹಳ ಒಳ್ಳೆದು ಈ ಕೆಮ್ಮು ಆ ಥರ ಬರುತ್ತೆಲ್ಲ ಸ್ವಲ್ಪ ಅಸ್ತಮಾ ಆ ರೀತಿ ಕೆಮ್ಮು ಬರ್ತೈತೆ ಅಂಥ ಟೈಮಲ್ಲಿ ಗೋ ಮೂತ್ರ ಕುಡಿದ್ರು ಕೂಡ ಒಳ್ಳೆಯದು ಆರೋಗ್ಯಕ್ಕೆ ಅದೂ ಕೆಮ್ಮು ಇನ್ನು ಜಾಸ್ತಿಯಾಗೋದಿಲ್ಲ ಅಲ್ಲದೆ ಕಟ್ಟಾಗುತ್ತೆ ಅದು ಕೆಮ್ಮಿನ ಇದಾಗೋದಿಲ್ಲ ಹಾಗಾಗಿ ಆಕಳುಗಳಲ್ಲಿ ಎಷ್ಟು ಶ್ರೇಷ್ಠ ಅಂತ ಹೇಳ್ತೀವೆಂದ್ರೆ ಮುಕ್ಕೋಟಿ ದೇವರಿರ್ತಾರೆ ಅಂತ ಹೇಳ್ತಾರೆ ಆ ದೇವ್ರುಗಳಲ್ಲಿ ಬರೋ ಅದೂ ಸೆಗಣಿ ಅಂತ ಕೀಳನ್ನೋದಿಲ್ಲ ಗೋ ಮೂತ್ರ ಅಂದರೆ ಕಷ್ಟ ಕಡೆಗಣಿಸೋದಲ್ಲ ಅಷ್ಟು ಪವಿತ್ರ ದೇವರಷ್ಟೇ ಪವಿತ್ರವಾಗಿ ಕಾಣ್ತೀವಿ ನಾವು ಅದನ್ನು ಅದು ಸೆಗ್ಣಿ ಸಾರಿಸ್ಲೇಬೇಕು ಸಾರಿಸಿ ಸಾರ್ಸಿದ್ರೆಯೇ ಹಬ್ಬಕ್ಕೆ ಶುರು ಆಗೋ ಶುರು ಮಾಡ್ದಂಗೆ ಗೋ ಮೂತ್ರಯೆಲ್ಲ ಸಿಂಪಡ್ಣೆ ಮಾಡಿ ಪೂಜೆ ಮಾಡಿದ್ರೆಯೇ ಮನೆಯೆಲ್ಲ ಕಳೆ ಶ್ರೇಷ್ಠ ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೆಗಣಿ ಗೋ ಮೂತ್ರ ದೇವ್ರಿಗೆ ಕೊಡುವಷ್ಟು ಬೆಲೆಯೇ ಕೊಡ್ತೀವಿ ನಾವು ಅದು ಆರೋಗ್ಯ ರೀತಿಯಿಂದ ಕೂಡ ಭಾಳ ಒಳ್ಳೆಯದು ಅದು ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಈ ಥರ ಸಣ್ಣ ಪುಟ್ಟವೆಲ್ಲ ಮುಂದ್ವರಿಸ್ಕೊಂಡು ಹೋಗೋದು ಒಳ್ಳೆದಂತ ನಮ್ಮ ಅಭಿಪ್ರಾಯ